ಹಲೋ ಸರ್ವಿಸ್ ಸೊಸೈಟಿನಾ ನಾನು ಮಹಾದೇವಪ್ಪ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ನನ್ನ ಆಧಾರ್ ಕಾರ್ಡು ನನಗೆ ಒಂದು ಸರಿಯಾದ ನೆಲೆ ಅಡ್ರಸ್ ಇರಲಾರ್ದ ಕಾರಣ ಒಂದು ಕಡೆಂದ ಮತ್ತೊಂದು ಕಡೆಗ್ ಹೋಗುವ ಕಾರಣದಿಂದಾಗಿ ನನಗೆ ಆಧಾರ್ ಕಾರ್ಡಿನ ಒಂದು ಅಡ್ರೆಸ್ಸನ್ನು ತಿದ್ದುಪಡಿ ಮಾಡಬೇಕಾಗ್ತದೆ ಈ ಕಾರಣದಿಂದ ನಾನು ಯಾವ ಒಂದು ಮಾರ್ಗದಲ್ಲಿ ನಾವು ಇದನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಒಂದು ಸಲಹೆಯನ್ನು ತಾವು ಕೊಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ ಆದ ಕಾರಣ ಯಾರನ್ನು ನಾನು ಅಪ್ರೋಚ್ ಮಾಡಬೇಕು ಈ ವಿಷಯದ ಬಗ್ಗೆ ಆಧಾರ್ ಕಾರ್ಡಿನಲ್ಲಿ ನನ್ನ ಹೆಸರು ನನ್ನ ವಿಳಾಸ ಮತ್ತು ಈ ಮಾರ್ಗ ನಂಬರು ಇತ್ಯಾದಿಗಳ ಬಗ್ಗೆ ನನಗೆ ತಿದ್ದುಪಡಿ ಮಾಡಬೇಕಾಗಿದೆ ಆ ಕಾರಣದಿಂದ ಯಾರ ಮೂಲಕ ನಾವು ಇದನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡಬೇಕಾಗಿ ನಾನು ಈ ಮೂಲಕ ಒಂದು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನೀವು ಎಲ್ಲಿ ಇರ್ತೀರ ಅಂತ ಅಂತಕ್ಕಂಥ ಒಂದು ವಿಷ್ಯವನ್ನು ತಿಳ್ಸಿದ್ರೆ ನಾನು ನಿಮ್ಮನ್ನು ಬಂದು ನಾನು ಭೇಟಿ ಮಾಡಬಹುದು ಮತ್ತು ವಿವರವಾದಂಥ ರೀತಿಯಲ್ಲಿ ಮುಖಾಮುಖಿಯಾಗಿ ನಾವು ಮಾತಾಡಿದ್ರೆ ಒಳ್ಳೇದು ಇರ್ತೆ ಅಂತ ನನ್ನ ಅನಿಸಿಕೆ ಫೋನಿನಲ್ಲಿ ಸಂಪೂರ್ಣವಾದಂಥ ಮಾಹಿತಿ ದೊರಕಿ ದೊರಿಲಿಕ್ಕಿಲ್ಲ ನಾವು ಮೌಖಿಕವಾಗ್ಯೂ ಮುಖಾಮುಖಿಯಾಗ್ಯೂ ಮಾತನಾಡಿ ನಮಗೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡಬೇಕು ಸಲಹೆ ನೀಡಬೇಕು ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಂಡು ನಾನು ಮುಂದುವರಿಬೇಕಾಗಿದ್ದು ಅಂತಂದು ನನ್ನ ಅಪೇಕ್ಷೆ ಇದೆ ದಯವಿಟ್ಟು ನಿಮ್ಮ ವಿಳಾಸವನ್ನು ಕೊಡಿ ಮತ್ತು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಸಮಯಾವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ತಾವು ಏನು ಇದನ್ನು ಒಂದು ಸಮಸ್ಯೆಯನ್ನ ತಾವು ರೂಢಿಸಿಕೊಂಡಿದ್ದರೆ ಅದರ ಬಗ್ಗೆ ಇದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ